ನಾವು ಟೂರಿಸಮ್ ನಮ್ಗೆ ಇಲ್ಲಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಿದೆ ನಿಮ್ಮ ಟ್ರಾವೆಲ್ ಏಜೆಂಟಲ್ಲಿ ಒಂದು ವೆಯ್ಕಲನ್ನ ಬುಕ್ ಮಾಡಬೇಕಿತ್ತು ಒಂದು ಚಾಮುಂಡಿ ಮೈಸೂರು ಪ್ಲೇಸಸ್ ಎಲ್ಲನು ಹಾಂ ಅಂದರೆ ಆಂ ಮೈಸೂರಲ್ಲಿ ಮೈಸೂರು ಪ್ಯಾಲೇಸೂ ಚಾಮುಂಡಿ ಇಲ್ಸು ಎಶಿಮಿಷನೂ ಮತ್ತು ಈ ಕಡೆ ಕೆ ಆರ್ ಎಸ್ ಡ್ಯಾಮು ಬಲಮುರಿ ಎಡಮುರಿ ಅಂತಾರಲ್ಲ ಈ ಕಡೆ ಶ್ರೀರಂಗಪಟ್ಣ ಮೈಸೂರು ಈ ಎಲ್ಲ ಅಕ್ಕದ ಪಕ್ಕದ ಎಲ್ಲ ಪ್ಲೇಸ್ಗೂನು ಒಂದು ವೇಕಲ್ ಬೇಕಿತ್ತು ನಿಮ್ಮಲ್ಲಿ ಬುಕ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ ಅಂದರೆ ನಮ್ಮಲ್ಲಿ ಟ್ವೆಲ್ ತರ್ಟೀನ್ ಮೆಂಬರ್ಸ್ ಇದ್ದೀವಿ ಹ್ಞೂ ರಿಜಿಸ್ಟ್ರ್ ಮಾಡಕ್ಕೆ ಆಗುತ್ತಾ

ಹ್ಞೂ ಕಾರ್ ಥರ ಇದ್ದರೆ ಓಕೆ ಮೇಡಮ್ ಹ್ಞೂ ಅಂದರೆ ಏ ಸ್ ಏ ಸಿ ಇರುತ್ತೆ ಅಲ್ವಾ ಹ್ಞೂ ಅಂದರೆ ನಮಗೆ ಮಧ್ಯ ಮಧ್ಯದಲ್ಲಿ ಬ್ರೇಕ್ ಬೇಕಾಗುತ್ತೆ ಅವಾಗೆಲ್ಲ ಸ್ಟಾಪ್ ಕೊಡ್ತಾರಲ್ವಾ ಒಳ್ಳೆಯ ಜಾಗದಲ್ಲಿ ಹ್ಞೂ ನಮಗೆ ಒನ್ ಡೇ ಸಾಕು ಮಾರ್ನಿಂಗ್ ಟು ಇವ್ನಿಂಗು ಮಾರ್ನಿಂಗ್ ಬೇಗನೆ ಕರ್ಕೊ ಹೋಗ್ತಾರಲ್ಲ

ಹಾಂ ಅದೇ ಮೊಯ ಮೈಸೂರಲ್ಲಿ ಅದೇ ಹೇಳಿದ್ನಲ್ಲಾ ಚಾಮುಂಡಿ ಬೆಟ್ಟ ಎಗ್ಸಿಮಿಷನು ಮೈಸೂರು ಪ್ಯಾಲೇಸು ಮತ್ತು ಕೆ ಆರ್ ಎಸ್ ಡ್ಯಾಮು ಹೌದಾ ಓಕೆ ಹಾಗಿದ್ರೆ ಮೈಸೂರಲ್ಲೇ ಸಾಕು ಒನ್ ಡೇ ಒನ್ ಡೇ ಮಾತ್ರ ಸಾಕು ನಮಗೆ

ಫೆಸಿಲಿಟ್ ಏನು ಮೇಡಮ್ ಕೇಳಿಸ್ತಿಲ್ಲ ಸರಿಯಾಗಿ ಅಮೌಂಟಾ ಇಲ್ಲ ಅಮೌಂಟು ನಮಗೆ ಒಬ್ರಿಗೆ ಎಷ್ಟಾಗುತ್ತೆ ರಿಜಿಸ್ಟ್ರ್ ಮಾಡೋದಕ್ಕೆ ಹಾಂ ಅದೇ ಟ್ವೆಲ್ ಟು ತರ್ಟಿನ್ ಇದ್ದೀವಿ ಒಂದು ಟೂ ಬೇಬಿಸ್ ಇದ್ದಾರೆ ಇನ್ನು ವಯ್ಸು ಆಗಿದ್ದೋರು ಒಂದು ಅಜ್ಜ ತಾತ ಇದ್ದಾರೆ ಅಜ್ಜಿ ತಾತ ಇದ್ದಾರೆ ಇನ್ನೆಲ್ಲ ಒಂದು ಅಸ್ಬೆಂಡ್ ಆ್ಯಂಡ್ ವೈಫು ಮಕ್ಕಳು ದೊಡ್ಡ ದೊಡ್ಡ ಹುಡ್ಗಿರ್ ಇದ್ದಾರೆ ನಾವು ನೆಕ್ಸ್ಟ್ ವೀಕೂ ಎಯ್ಟೀನ್ ಎಯ್ಟೀನಗೆ ಬರ್ತೀವಿ ಹಾಂ ಕರೆಕ್ಟಾಗಿ ಫುಡ್ ಬೇಕು ಅಂತಂದರು ಅಂದರೆ ವಾಶ್ರೂಮ್ಗೆ ಹೋಗ್ಬೇಕು ಅಂದರೂ ಅಲ್ಲಲ್ಲಿ ನಿಲ್ಲಿಸ್ತೀರ ಅಲ್ಲವಾ ಈ ಫೆಸಿಲಿಟಿಗಳೆಲ್ಲ ಇದೆ ಅಲ್ಲವಾ ಹಾಂ ಮತ್ತು ಒಳ್ಳೆಯ ಡ್ರೈವರನ್ನ ಅಂದರೆ ಸ್ಪೀಡಾಗೂ ಜಾಸ್ತಿ ಸ್ಪೀಡಾಗೂ ಇರಬಾರ್ದು ಏಕಂದರೆ ಮಕ್ಕಳು ವಯ್ಸು ಆಗಿದೋರು ಇದ್ದಾರೆ ಅಲ್ವಾ ನೋಡ್ಕೊಂಡು ಓಡ್ಸೋರು ಇರಬೇಕು ಮತ್ತು ಸಾಂಗ್ ಎಲ್ಲ ಹಾಕ್ಬೇಕು ಯಾಕಂದರೆ ಮಕ್ಕಳು ಇರ್ತಾರೆ ಎಂಜಾಯ್ ಮಾಡೋದಕ್ಕೆ ಬೇಕು ಅಲ್ಲವಾ ಡಾನ್ಸ್ ಆಡದಿಕ್ಕೆ ಆದರೂ ಬೇಕೇ ಬೇಕು ಅದನ್ನು ಹಾಕೋದಿಕ್ಕಿ ಹ್ಞೂ

ಹ್ಞೂ ಹ್ಞೂ ಹಾಂ ಓಕೆ ನೀವು ವಾಟ್ಸ್ಆ್ಯಪಲ್ಲಿ ಹಾಗೇ ವೆಯ್ಕಲ್ದೂನು ಫೋಟೋ ಕಳಿಸಿ ನಾವು ಹೇಗಿದೆ ಅಂತ ನೋಡ್ತೀವಿ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡ್ತೀವಿ ಹಾಂ ಓಕೆ ತ್ಯಾಂಕ್ ಯು ಮ್ಯಾಮ್